ನಿಮ್ಮ ರಾಜ್ಯದ ಸಾಂಸ್ಕೃತಿಕ ಅನ್ ಅಸ್ತಿತ್ವಕ್ಕೆ ಸಂಬಂಧಿಸಿದಂತೆ ಕನ್ನಡ ಭಾಷೆ ಪಾತ್ರವೇನು ನಮ್ಮ ರಾಜ್ಯದ ಸಾಂಸ್ಕೃತಿ ಅಸ್ತಿತ್ವಕ್ಕೆ ಸಂಬಂಧಿ ಕನ್ನಡ ಭಾಷೆ ಪಾತ್ರ ಏನು ಅಂತಂದರೆ ಪ್ರಮುಖವಾಗಿ ಇಲ್ಲಿ ವ್ಯವಸ್ಥಿತವಾಗಿ ಕನ್ನಡ ಭಾಷೆ ತಾಳಗುಂದ ಶಾಸನ ಆಗಿರಬೋದು ಕಪ್ಪೆಅರಭಟ್ಟ ಶಾಸನ ಆಗಿರ್ಬೋದು ಹಲ್ಮಿಡಿ ಶಾಸನ ಕನ್ನಡದ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಅಂತು ಕನ್ನಡದ ರಾಜ್ಯದ ಕರ್ನಾಟಕದ ಭಾಷೆಯ ಒಂದು ಇತಿಹಾಸವನ್ನು ಹಲ್ಮಿಡಿ ಶಾಸನ ಪ್ರಮುಖವಾಗಿ ವಿವರಿಸುತ್ತೆ ಇಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದ ಸಮ್ ಅಸ್ತಿತ್ವ ಅಸ್ತಿತ್ವಕ್ಕೆ ಕನ್ನಡ ಭಾಷೆ ಯಾವ ರೀತಿಯಾದಂಥ ಪಾತ್ರನ ವಹಿಸಿಕೊಂಡಿದೆ ಅಂತಕ್ಕಂಥದ್ದು ಹೇಳ್ಬೋದು ಹಲ್ಮಿಡಿ ಶಾಸನ ಅಲ್ಲಿ ವಿಭಿನ್ನವಾಗಿ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿದ್ದ ಎರಡು ಸಾವಿರದ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ವಿಭಿನ್ನ ವಿವಿಧತೆಯಲ್ಲಿ ಏಕತೆಯನ್ನು ಹರಡುವಂತಹ ಒಂದು ಸಾಂಸ್ಕೃತಿಕ ಭಾಷೆ ಅಂತ ಕನ್ನಡ ಆಗಿರ್ಬೋದು ಕನ್ನಡ ಭಾಷೆ ಹಲ್ಮಿಡಿ ಶಾಸನ ತಾಳಗುಪ್ಪ ಶಾಸನ ಆಗಿರ್ಬೋದು ತಾಳಗುಂದ ಶಾಸನ ಆಗಿರ್ಬೋದು ಕಪ್ಪೆ ಅರಭಟ್ಟನ ಶಾಸನ ಆಗಿರ್ಬೋದು ಎಲ್ಲ ಶಾಸನಗಳು ಕೂಡ ಕನ್ನಡದ ಒಂದು ಐಚ್ಛಿಕತೆ ವ್ಯವರ್ ವಿವರಿಸಲಾಗಿದೆ ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಸಂಬಂಧಿಸಿದಲ್ಲಿ ಕನ್ನಡ ಭಾಷೆಯ ಪಾತ್ರ ಏನು ಎಂದು ಹೇಳಬಹುದು ಆದರೆ ಎಂದಾದರೆ ನಮ್ಮ ನಮ್ಮ ರಾಜ್ಯದ ಅಸ್ತಿತ್ವಕ್ಕೆ ಕನ್ನಡ ಭಾಷೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಕರ್ನಾಟಕ ಅಂತ ಹೆಸರು ಬರೋಕ್ಕೆ ಕಾರಣಾನೆ ಕನ್ನಡ ಭಾಷೆ ಅಂತ ನಾವು ಹೇಳ್ಬೋದಲ್ವ ಜೊತೆಗೆ ಇಲ್ಲಿ ವಿವಿಧವಾಗಿ ಹೇಳೋದು ಅಂದರೆ ಕನ್ನಡ ಭಾಷೆ ಕನ್ನಡ ಸಾಂಸ್ಕೃತಿಕ ಕರ್ನಾಟಕ ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಕನ್ನಡ ಭಾಷೆ ಮುಂಚೂಣಿಯಲ್ಲಿ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ವಿಭಿನ್ನವಾಗಿ ಸಾಂಸ್ಕೃತಿ ಅಸ್ತಿತ್ವಕ್ಕೆ ಕನ್ನಡ ಭಾಷೆ ಎಲ್ಲ ವಿಷಯಗಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಜಯನಗರ ಸಾಮ್ರಾಜ್ಯದ ದಿಂದ ಇಂದ ಹಿಡಿದು ಹೊಯ್ಸಳರ ಕಾಲದಿಂದ ಹಿಡಿದು ಬಾದಾಮಿ ಚಾಲುಕ್ಯರ ಇತಿಹಾಸದಿಂದ ಹಿಡಿದು ಎಲ್ಲ ವಿಷಯಗಳಲ್ಲಿ ಕೂಡ ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಸಂಬಂಧಿ ಕನ್ನಡ ಭಾಷೆ ಪಾತ್ರವನ್ನು ಹೊಂದಿದೆ